ಕಿರಾಣಿ ಆಂಗ್ಡಿಯವ್ರೇನು ರೀ ಮಾತಾಡೋದು ಯಶೋಧ ಅವ್ರು ಹೌದಿಲ್ಲ ರೀ ನಾವು ನಿರ್ಮಲ ಅಂಥೇಳಿ ನಂಗೆ ಸ್ವಲ್ಪ ಮನೆಗೆ ರೇಷನ್ ಬೇಕಿತ್ತು ರೀ ಇವಾಗ ನಿಮ್ಮ ಕಡೆ ಇವಾಗ ಆರ್ ಎನ್ ಆರ್ ಹಕ್ಕಿ ಬೆಳಿತೀರ ಅಂತಲ್ಲ ಸಿಗುತ್ತೆ ಅಂತ ಅಲ್ಲ ರೀ ಅದೇನು ಕೆಜಿ ರೀ ಅಕ್ಕಿ ಹಾಂ ಚೆನ್ನಾಗೈ ಕ್ವಾಟ್ ಕ್ವಾಲಿಟಿ ಇರೋದು ಒಂದು ಐದು ಕೆಜಿ ಕ್ವಾ ಇದು ಕಟ್ಟಿರಿ ಪ್ಯಾಕಿಂಗ್ ಮಾಡಿರಿ ಮತ್ತು ಒಂದು ಐದು ಕೆಜಿ ಮೈದಾ ಹಿಟ್ಟು ಮತ್ತು ಐದು ಕೆಜಿ ಬೆಲ್ಲ ಅದು ಎಲ್ಲ ಚೆನ್ನಾಗಿ ಇರೋದೆ ಹಾ ಕಟ್ಟಿರಿ ಆಮೇಲೆ ಹಾಂ ಊದುಬತ್ತಿ ಆಮೇಲೆ ಪೂಜೆ ಸಾಮಾನು ಇವು ರೀ ಎಲ್ಲನು ಸೊಪ್ಪ ಚೆನ್ನಾಗಿರೋದೆ ಇದು ಮಾಡ್ರಿವ್ವ ನಮ್ಮನೆಲಿ ಪೂಜೆ ಐತಿ ನಾಳೆ ಹ್ಞೂ ರೀ ಹಾಂ ಸರಿ ಒಯ್ತೀವಿ ರೀ ಹಾಂ ಓಕೆ ದೊಂಬ ಬರ್ತಾರೆ ನಮ್ಮ ಹುಡುಗನ್ನ ಕಳ್ಸ್ತೀನಿ ರೀ ಬಂದು ತಾವೊಂದು ಬರೋಕೆ ಬರ್ದೇನ ರೀ ಮತ್ತು ಆದಷ್ಟು ನೋಡಿ ಹಾಕಿರಿ ನಾವು ನಿಮ್ಮ ಪದೇ ಪದೇ ನಿಮ್ಮ ಅಂಗಡಿಗೆ ಬರ್ತೀವಿ ಅಲ್ಲ ಸ್ವಲ್ಪ ನೋಡಿ ಹಾಕಿರಿ ಹಾಂ ಸರಿ ತಗೊಳ್ರಿ ಸೊಪ್ಪು ಚೆನ್ನಾಗಿರೋದು ಹಕ್ಕಿ ಮಾತ್ರ ಕ್ವಾಲ್ಟಿ ಇರ್ಬೇಕು ನೋಡಿರಿ

ಮತ್ತೆ ಸ್ವಲ್ಪ ಇದು ಉಪ್ಪಿಟ್ಟು ತಿನ್ನೋದು ಪ್ಲೇಟು ಆಮೇಲೆ ಊಟದ ಪ್ಲೇಟು ಸಿಗ್ತವೆ ಏನು ರೀ ಹಾಂ ಸಿಗ್ತೀವಿ ರೀ ಹಾಂ ನೀರಿನ ಗ್ಲಾಸ್ ಅವೆಲ್ಲ ಸ್ವಲ್ಪ ಟೀ ಗ್ಲಾಸ್ ಕ ಗ್ಲಾಸು ಯೂಸ್ ಆ್ಯಂಡ್ ತ್ರೋ ಐತಿ ಅಲ್ರೀ ಹಂಗೆ ಸ್ವಲ್ಪ ಅವು ನಾಲ್ಕು ನಾಲ್ಕು ಹಾಕಿ ಬಿಡಿರಿ ಅವನ್ನ ಹಾಂ ನಾಲ್ಕು ನಾಲ್ಕು ಕಟ್ಟಿ ಹಾಕಿಬಿಡ್ರಿ ಹ್ಞೂ ಅದೇ ಆಮೇಲೆ ಜಿ ಆರ್ ಬಿ ತುಪ್ಪ ಐ